ನಮ್ಮದು ಅಂದರೀಗ ಮನೆಯಲ್ಲಿ ಈ ಒಂದು ಈ ವಾತಾವರಣದಲ್ಲಿ ಮಲ್ಲಿಗೆ ಕೃಷಿ ಮಲ್ಲಿಗೆ ಕೃಷಿಯಲ್ಲಿ ನಾವು ಅಂದರೆ ತುಂಬ ಒಂದೂ ಏಳೆಂಟು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದೇವೆ ಇದನ್ನು ನಾವೊಂದು ಒಂದೂ ಹತ್ತು ಹದ್ನೈದು ಸೆನ್ಸ್ ಜಾಗದಲ್ಲಿ ಮಾಡ್ತಿದ್ದೇವೆ ಇದರಲ್ಲಿ ನಮಗೆ ಬೆಳಗ್ಗೆ ಅಂದರೆ ಬೆಳಗ್ಗೆ ಬೇಗ ಎದ್ದು ಒಂದು ಆರು ಗಂಟೆಗೆ ಇದರ ಕಾರ್ಯವನ್ನ ಶುರು ಮಾಡಿದರೆ ಒಂದು ಹನ್ನೊಂದು ಗಂಟೆ ತನಕ ಆಗ್ತದೆ ಇದರಲ್ಲಿ ನಮಗೆ ತಿಂಗ್ಳಿಗೆ ಎಂದರೂ ಏನೆಂದ್ರೆ ಒಂದು ಮೂವತ್ತು ಮೂವತ್ತೈದು ಸಾವಿರ ತನಕ ನಮಗೆ ಬರ್ತದೆ ಅಂದರೆ ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ಒಂದು ಇದಕ್ಕೆ ಬೆಳೆ ಬರ್ತದೆ ಈಗ ಒಂದು ಮಳೆ ಮಳೆಗಾಲದಲ್ಲಿ ಸ್ವಲ್ಪ ಇದ್ರದ್ದು ಕೆಲಸ ಸ್ವಲ್ಪ ಕಮ್ಮಿ ಮತ್ತೆ ಇದ್ರದ್ದು ಒಂದು ಸೀಸನ್ಸು ಸ್ವಲ್ಪ ಕಮ್ಮಿ ಇರ್ತದೆ ಪಂಕ್ಷನ್ ಯಾವ್ದು ಸಹ ಇರೋದಿಲ್ಲಲ್ಲ ಹಾಗಾಗಿ ಸ್ವಲ್ಪ ಇದರಲ್ಲಿ ಬೇಡಿಕೆ ಸ್ವಲ್ಪ ಕಮ್ಮಿ ಮತ್ತೆ ಕೆಲಸ ಸಹ ಇದರಲ್ಲಿ ಕಮ್ಮಿ ಈ ಬೇಸಿಗೆ ಸ್ ಟೈಮಲ್ಲಿ ಮತ್ತೆ ಸೀಸನ್ ಟೈಮಲ್ಲೆಲ್ಲ ಇದಕ್ಕೆ ರೇಟೆಲ್ಲ ಜಾಸ್ತಿ ಬಂದಾಗ ಈ ಮಲ್ಲಿಗೆಯಲ್ಲಿ ಜಾಸ್ತಿ ಸ್ವಲ್ಪ ಆದಾಯ ಬರ್ತದೆ ಮತ್ತೆ ಇದರೊಟ್ಟಿಗೆ ನಾವು ಈ ನಮ್ಮ ಸುತ್ತಮುತ್ತಲೆಲ್ಲ ತೆಂಗಿನ ಸಸಿ ಮತ್ತೆ ಅಡಿಕೆ ಸಸಿ ಹೀಗೆ ಬಾಳೆ ಹೀಗೆ ಎಲ್ಲ ಹಾಕಿದ್ದೇವೆ ಇದರಲ್ಲಿ ಸಹ ನಮಗೆ ಏನೆಂದ್ರೂ ಸೀಸನಲ್ಲಿ ನಮಗೆ ಒಳ್ಳೇದು ಮಳೆಗಾಲದಲ್ಲಿ ಈ ಅಡಿಕೆ ತೆಂಗಿನದು ಎಲ್ಲ ಒಳ್ಳೆ ಫಸಲೆಲ್ಲ ಬರ್ತದೆ ಮತ್ತೆ ಬೇಸಿಗೆ ಸಹ ಕಾಲದಲ್ಲಿ ಸಹ ನಮಗೆ ಬೇಕದಾಗೆ ಇದರಲ್ಲಿ ಆದಾಯ ಸಿಗ್ತದೆ ಇದರಲ್ಲಿ ಸ್ವಲ್ಪ ಆದಾಯಕ್ಕೆ ಆದಾಯ ಸ್ವಲ್ಪ ಜಾಸ್ತಿ ಖರ್ಚು ಸ್ವಲ್ಪ ಕಮ್ಮಿ ಹಾಗಾಗಿ ಇದರಲ್ಲಿ ನಾವು ಇದನ್ನೇ ನಮ್ಮ ಜೀವನೋಪಾಯವಾಗಿ ಮಾಡ್ಕೊಂಡಿದ್ದೇವೆ ಮನೆಯಲ್ಲೆಲ್ಲ ಇದರಲ್ಲೇ ನಾವು ಟೈಮೆಲ್ಲ ಸ್ಪೆಂಡ್ ಮಾಡ್ತಿದ್ದೆ ಮತ್ತೆ ಇದರಲ್ಲಿ ಇದಕ್ಕಿಂತ ನಾವೆಂದ್ರೆ ಸುತ್ತಮುತ್ತ ತರಕಾರಿ ಮತ್ತೆ ಹಣ್ಣು ಹಂಪಲು ಹೀಗೆಲ್ಲ ತುಂಬ ಒಂದು ಬೆಳೆಗಳನ್ನು ಬೆಳೆದರಿಂದ ನಮಗೆ ಇದರಲ್ಲಿ ತುಂಬ ಲಾಭದಾಯಕ ಮತ್ತು ಇದನ್ನು ತುಂಬ ಕಾಳಜಿಯಿಂದ ಮಾಡ್ಕೊಂಡಿದ್ದೇವೆ